ಆ್ಯಕ್ಚುಲಿ ನನ್ನ ಹತ್ರ ಎಸ್ ಆರ್ ಎ ಮೆಷಿನ್ನು ಲ್ಯಾಪ್ ಟಾಪ್ ಯೂಸ್ ಮಾಡ್ತಾಯಿದ್ದೆ ಸ್ಟಾರ್ಟಿಂಗೆಲ್ಲ ತುಂಬ ಚೆನ್ನಾಗಿ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾಯಿತ್ತು ಬರ್ತಾ ಬರ್ತಾ ಒಂದು ವರ್ಷ ಆಗ್ತಿದ್ದಂತೆ ಬ್ಯಾಟ್ರಿ ಬ್ಯಾಕಪ್ ಕೊಡೋದೇ ಸ್ಟಾಪ್ ಮಾಡಿತು ಆಫ್ ಆನ್ ಅವರಿಗೆ ಚಾರ್ಜ್ ಹಾಗಿದ್ದು ಖಾಲಿ ಆಗ್ತಿತ್ತು ಆಮೇಲೆ ಹ್ಯಾಂಗ್ ಆಗೋದು ಎಷ್ಟು ಇರಿಟೇಷನ್ ಅಂದರೆ ನನಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ಕರೆಂಟ್ ಹೋದಾಗಲಂತೂ ವರ್ಕೆ ಮಾಡೋಕ್ಕಾಗ್ತಾ ಇರಲಿಲ್ಲ ಇತ್ತು ಆಮೇಲೆ ಎರಡು ಸರ್ತಿ ಏನು ಬ್ಯಾಟ್ರಿ ಚೇಂಜ್ ಮಾಡಿದೆ ಸ್ಟಿಲ್ ಸೇಮ್ ಪ್ರಾಬ್ಲಮ್ ಆಮೇಲೆ ಕೀ ಬೋರ್ಡ್ ಕೈ ಕೊಡ್ತು ಬ್ಯಾಟ್ರಿ ಹಾಕಿ ಸ್ವಲ್ಪ ದಿನಕ್ಕೆ ಕೀ ಬೋರ್ಡ್ ವರ್ಕ್ ಆಗ್ತಲೇ ಇರಲಿಲ್ಲ ಮತ್ತು ಪುನಃ ಕೀ ಬೋರ್ಡ್ ಫುಲ್ ಸೆಟ್ ಚೇಂಜ್ ಮಾಡಿದೆ ಅವ್ರು ಹೇಳಿದರು ಕೀ ಬೋರ್ಡ್ ಹೊಸದೆ ಹಾಕಿಕೊಟ್ಟರು ಅದು ಹಾಗೆ ಆಯಿತು ಸ್ವಲ್ಪ ದಿನ ವರ್ಕ್ ಮಾಡಿ ನೋಡಿದ್ರೆ ಮತ್ತು ಕೀ ಬೋರ್ಡ್ ಕೈ ಕೊಡ್ತು ಆಮೇಲೆ ಅಡಿಷ್ನಲ್ ಕೀ ಬೋರ್ಡ್ ತಗೊಂಡೆ ಹೀಗೆ ಹೆವೀ ಪ್ರಾಬ್ಲಮ್ ನನಗೆ ಕೀ ಬೋರ್ಡ್ ಮತ್ತು ಬ್ಯಾಟ್ರಿ ಆಯ್ ಸರ್ ಈ ಮಿಷನಲ್ಲಿ ಕೊಟ್ಟಿರ್ತಿದ್ದು ಒಂದು ಹೆವೀ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗೆ ಆಮೇಲೆ ನಾನು ಅದನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟೆ ನನಗದು ಬೇಡ್ವೇ ಬೇ ಡ ಅಂತ